ಹಲೋ ಇದು ಕಿದಿರ್ ಹೋಟೆಲಿಂದ ಮಾತಾಡೋದಲ್ಲ ಈಗ ಕಿದಿರ್ ಹೋಟೆಲ್ ಓಪನ್ ಉಂಟಲ್ಲ ಸರಿ ಎಷ್ಟು ಗಂಟೆ ತನಕ ಓಪನ್ ಇರ್ತದೆ ಹತ್ತು ಗಂಟೆ ತನಕವಾ ಸರಿ ನಮಗೆ ಒಂದು ನಮ್ಮ ವಿಳಾಸಕ್ಕೆ ಒಂದು ಆರ್ಡ್ರ್ ಬೇಕಿತ್ತು ಒಂದು ಹತ್ತು ಊಟ ನಮ್ಮ ಕಾಪು ಮಜೂರಿಗೆ ಆರ್ಡರ್ ಉಂಟಾ ಹಾಂ ಮಾಡ್ತೀರಾ ಆ ಚಾರ್ಜಸ್ ಕೊಡಬೇಕು ಸರಿ ಎಷ್ಟು ಟೈಮ್ ಆಗ್ತದೆ ಮಜೂರಿಗೆ ಬರಲಿಕ್ಕೆ ನಮ್ಮದು ಕಾಪು ಇನ್ನು ಸ್ವಲ್ಪ ಒಳಗೆ ಬರಬೇಕು ಹಾಂ ಸರಿ ಹಾಗಾದರೆ ಎಷ್ಟು ಒಂದು ಏಳುವರೆ ಟೈಮಿಗೆ ಬರ್ತಿರಲ್ಲ ಓಕೆ ನಮಗೆ ಅದೇ ಹತ್ತು ಊಟ ಮತ್ತೆ ಒಂದು ಐದು ಜ್ಯೂಸ್ ಬಾಟಲ್ ಓಕೆ ಓಕೆ ಹಾಂ ಸರಿ